ಮನೆ ಅಂದರೆ ನಾವು ಮನೆ ಜಾಗ ತಗೊಂಡಿದ್ವಿ ಮೂವತ್ತು ಇಪ್ಪತ್ತೈದು ಮೂವತ್ತೊಂದು ಇಪ್ಪತ್ತೈದು ಜಾಗ ತಗಂಡು ಅದನ್ನೆಲ್ಲ ಬಯ್ಲು ಮಾಡಿಸಿ ಆಮೇಲೆ ಅದಕ್ಕೆ ಪ್ರತಿ ಒಂದು ಬೇಬ್ ವೇಷ್ಟು ಮಣ್ಣೆಲ್ಲ ತೆಗ್ದು ಹೊರ್ಗಡೆ ಹಾಕ್ಸಿ ಅದಕ್ಕೆ ಇವರು ಇದು ಮನೆ ಕಟ್ಟೋರನ್ನೆಲ್ಲ ಕರೆಸಿ ಅದು ಸರಿಯಾದ ರೀತಿನ ಎಲ್ಲ ಇದು ಕೆಚ್ ಹಾಕಿ ಮನೆ ಎಲ್ಲ ಅವರೆಲ್ಲ ಕೊಟ್ಟಿಂದೆ ಅದ್ಕೆ ಬಂದು ಪೂಜೆ ಗೀಜೆ ಮಾಡಿ ಅದಕ್ಕೆಲ್ಲ ಬುನಾದಿ ಹಾಕಕ್ಕ ವ್ಯವಸ್ಥೆ ಮಾಡಿದ್ದರು ಮಾಡಿಂದೆ ಅದಕ್ಕೆ ಬೇಕಾದಂಥ ಕಲ್ಲು ಎಳ್ಳೆ ಬೆನ್ ಬೆಂಚಿ ಸೀಮೆಂಟು ಅದನ್ನೆಲ್ಲ ಮಾಡಿ ಅದಕ್ಕೆ ಬೇಕಾದಷ್ಟು ಖರ್ಚುಗಳು ಇನ್ನು ಮನೆ ಕಟ್ಟಕ್ಕಂದ್ರೆ ಅಷ್ಟಿಷ್ಟಂತು ಆಗೋಲ್ಲ ಹದಿನೈದು ಇಪ್ಪತ್ತು ಲಕ್ಷ ತನ್ಕನ ಮನೆ ವ್ಯವಸ್ಥೆ ಇರ್ತದೆ ಪ್ರತಿ ಒಂದು ಕಟ್ಬೇಕಾದ್ರನೆ ಇಂಥಿಂಥ ಒಂದು ಕ ಇದು ಇರ್ತದೆ ಶಾಸ್ತಪ್ ಇದು ಬುದ್ದ್ ಅಂತ ಇರ್ತದೆ ಅದನ್ನೆಲ್ಲ ಮಾಡ್ಕ್ಯಂತ ನಾವು ಮನೆ ಕಟ್ಸಿದ್ದೀವಿ ಮನೆ ಕಟ್ಸಿಂದೆ ಮನೆ ಸ್ವಲ್ಪ ಒಂದು ವರ್ಷ ಒಂದೂವರೆ ವರ್ಷ ಅನ್ನಂಗ ಮನೆ ಮುಗೀತು ಮನೆ ಮುಗದ ನಂತರ ಅದಕ್ಕೆ ಮತ್ತೆ ಪ್ಲಾಸ್ಟಿಂಗ್ ಅಂತೆ ಟೈಲ್ಸ್ ಅಂತೆ ಆಮೇಲೆ ನೆಲಕ್ಕೂ ಟೈಲ್ಸು ಆಮೇಲೆ ಬಣ್ಣ ಪ್ರತಿ ಒಂದು ಎಲ್ಲ ಮಾಡಿ ಮನೆ ಮುಗೀತು ಮನೆ ಮುಗ್ದಿಂದೆ ಅದಕ್ಕೆ ಮತ್ತೆ ಮನೆ ಓಪ್ನಿಂಗಿಗೆ ಮನೆ ಮಾ ಅದು ಅಂತ ಬಟ್ಟೆ ಬರೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕರ್ಕ ಬಂದು ಮನೆ ಓಪ್ನಿಂಗ್ ಮಾಡಿ ಮನೆ ಓಪ್ನಿಂಗ್ ಮಾಡಿದೆ ಮದ್ವೆದು ಮದ್ವೆ ಅಂದ್ರೆ ಮದ್ವೆ ಅಂದ್ರ ಹಂಗ್ ಆಗೊದಿಲ್ಲ ಮದ್ವೆಗೆ ಮತ್ತೆ ಶುಭಕಾರ್ಯವಂದ್ರ ಮತ್ತು ಈ ಕನ್ಯೆ ನೋಡ್ಬೇಕು ಒಳ್ಳೇದಾಬೇಕು ನಮಗೆ ಅದು ಒಳ್ಳೆಯ ರೀತಿಯಾಗಿ ನಮಗೆ ಹೆಚ್ಚುವಳಿ ಬರ್ಬೇಕು ಅಲ್ಲಿಂದ ಪ್ರತಿ ಒಂದು ಶಾಸ್ತ್ರ ಪುರಾಣ ಅಂತಂದು ಕೇಳ್ಬೇಕು ಕೇಳಿಂದೆ ನಮಗೆ ಚೆನ್ನಾಗೈತಿ ಇದನ್ನು ಒಳ್ಳೆದಾಕತಿ ಮಾಡ್ಕಳ್ರಿ ಅಂದ್ರೆ ಆ ಕನ್ಯೆ ತೆಗ್ದು ನಾವು ನಮ್ಮದು ಅಂತ ಅನ್ನಂಗ ನಾವು ಹಣ್ಣು ಕಾಯಿ ಇಟ್ಟು ನಾವು ಮಾಡ್ಕೊಂಬರ್ತೀವಿ ಆಮೇಲೆ ಬಟ್ಟೆ ಬರೆ ಪ್ರತಿ ಒಂದು ಬೀಗರು ಮತ್ತು ನೆಂಟರು ಎಲ್ಲ ಕರೆಸ್ತೀವಿ ಲಗ್ನಪತ್ರ ಹಾಕ್ಸ್ತೀವಿ ಆಮೇಲೆ ಬಂಗಾರ ಅಂತೆ ಬೆಳ್ಳಿಯಂತೆ ಅಂತ ಕೊಳ್ತೀವಿ ಮತ್ತು ಆಮೇಲೆ ಕಿರಾಣಿ ಅಂತೆ ಎಲ್ಲ ಪ್ರತಿ ಒಂದು ತಗೊಂಬಂದು ಕಾನೂನು ಬದ್ಧವಾಗಿ ಭೇಷು ಮದ್ವೆ ಮುಂಜಿ ಮಾಡ್ತೀವಿ ಮಜೀ ಮುಂಜಿ ಅಂತಂದು ಹಂಗ ಆಗೋಲ್ಲ ಪ್ರತಿ ಒಂದು ಖರ್ಚು ಅಂತ ಇರ್ತತಿ ಅದು ಕನಿಷ್ಠ ಏನಿಲ್ಲ ಅಂದ್ರೂ ಎರಡು ಲಕ್ಷದಿಂದ ಮೂರು ಲಕ್ಷವರೆಗೆ ಮೂರು ಲಕ್ ನಾಲ್ಕು ಲಕ್ಷ ತನ್ಕನ ಖರ್ಚು ಇರ್ತತಿ ಪ್ರತಿ ಒಂದಕ್ಕೂ ಖರ್ಚು ಇರ್ತತಿ ಅವರನ್ನ ಕರಿ ಇವರನ್ನ ಕರಿ ಅವ್ರಿಗೆ ಬಟ್ಟೆ ಇವ್ರಿಗೆ ಬಟ್ಟೆ ಮತ್ತು ಮಕ್ಕಳಿಗೆಲ್ಲ ಬೇಕಾದ್ದು ಬಂಗಾರ ಅಂತೆ ಬೆಳ್ಳಿ ಅಂತೆ ಅಂತ ಕೊಡ್ಸೋದು ಕೊಡಿಸ್ತೀವಿ ಪ್ರತಿ ಒಂದಕ್ಕೂ ಒಂದು ಮದ್ವೆ ಒಳ್ಳೆಯದು ಕೆಟ್ಟದ್ದು ಅಂತಂದ್ರೆ ದುಡ್ಡಂತು ಬೇಕೇ ಬೇಕು ಶುಭ ಕಾರ್ಯಕ್ಕಂತೂ ಬೇಕೇ ಬೇಕು ಅಷ್ಟು ಬಿಟ್ಟರೆ ಏನಿಲ್ಲ ಎಷ್ಟಾತು